ಇವಾಗ ನಿರುದ್ಯೋಗ ಸಮಸ್ಯೆ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇದರಿಂದ ತುಂಬ ನಮ್ಮ ಯುವಕರೆಲ್ಲ ತುಂಬ ಹಾಳಾಗ್ತಿದ್ದಾರೆ ಅವರೆಲ್ಲ ದರೋಡೆ ಎಲ್ಲ ಗ ಈ ಥರಎಲ್ಲ ಮಾಡ್ತಾ ಇದ್ದಾರೆ ನಿರುದ್ಯೋಗ ಸಮಸ್ಯೆಯಂತು ತುಂಬ ಹೆಚ್ಚಾಗಿ ಬಿಟ್ಟಿದೆ ಈಗಂತೂ ಸುಮಾರು ಒಂದು ಹತ್ತು ವರ್ಷದಿಂದ ನಿರುದ್ಯೋಗ ಅನ್ನೋದಂತು ತುಂಬ ಹೆಚ್ಚಾಗಿ ಬಿಟ್ಟಿದೆ ಎಷ್ಟೊಂದು ಓದಿರೋನಿಗೆ ಕೆಲಸನೇ ಇಲ್ಲ ಏನು ಇಲ್ಲ ಅವ್ನು ಕೆಲಸ ಇಲ್ಲದೇ ಇರೋದ್ರಿಂದ ಅವನು ಬೇರೆ ಅಡ್ಡ ದಾರಿ ಹಿಡಿತಾನೆ ಕಳ್ಳತನ ಮಾಡ್ತಾನೆ ಸುಲಿಗೆ ಮಾಡ್ತಾನೆ ಒಬ್ಬರಿಂದ ಕಿತ್ಕೊಂಡು ತಿನ್ನಬೇಕು ಅಂತ ನೋಡ್ತಾನೆ ಸೊ ಹಾಗಾಗಿಬಿಟ್ಟು ಇದರಿಂದ ತುಂಬಾ ಜನರು ಸುಮ್ಮನೆ ಓದಿಬಿಟ್ಟೆಲ್ಲ ಮನೇಲಿ ಕೂತಿದ್ದಾರೆ ಎಷ್ಟೇ ಓದಿದ್ರೂನು ಅವರಿಗೆ ಏನು ಕೆಲಸ ಅಂತೂ ಏನು ಸಿಗ್ತಾ ಇಲ್ಲ ಸೊ ಅದಕ್ಕಾಗಿ ಇವಾಗ ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲೆಲ್ಲ ಕೆಲಸಗಳು ಇನ್ನು ಸೃಷ್ಟಿಯಾಗಬೇಕಿದೆ ಅಂತಂದರೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತ ಬಂದರೆ ಈಗ ಪಾಪ ಅವರು ಎಷ್ಟೊಂದೆಲ್ಲ ಲಕ್ಷಗಟ್ಟಲೆಯೆಲ್ಲ ಫೀಸ್ ಕಟ್ಟಿಬಿಟ್ಟು ಕೋರ್ಸೆಲ್ಲ ಮಾಡಿಬಿಟ್ಟು ಎಲ್ಲ ಕೋರ್ಸೆಲ್ಲ ಮುಗಿಸ್ತಾರೆ ಆದ್ರೂನು ಅಲ್ಲೆಲ್ಲ ಕೆಲಸಗಳೇ ಇರಲ್ಲ ಬರಿ ಯಾವುದೋ ಒಂದು ಖಾಸಗಿ ಖಾಸಗಿ ಇದು ಕಂಪ್ನಿಗೆಲ್ಲ ಹೋಗಿಬಿಟ್ಟು ಸೇರ್ಕೋಬೇಕಾಗಿರತ್ತೆ ಮತ್ತೆ ಈಗ ನಮ್ಮದು ತೋಟಗಾರಿಕೆ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು ಕೃಷಿ ಇವರೆಲ್ಲ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗಬೇಕು ಸರ್ಕಾರ ಇದರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ತಲೆ ಕೆಡಿಸಿಕೊಬೇಕು ಮತ್ತೆ ಇದಕ್ಕೆಲ್ಲ ಉದ್ಯೋಗಯೆಲ್ಲ ಸೃಷ್ಟಿಸಬೇಕು ಅಂತಂದರೆ ಏನ್ಮಾಡ್ಬೇಕು ಅಂತಂದರೆ ಕೆಲವೊಂದೆಲ್ಲ ಕಾರ್ಖಾನೆಗಳನ್ನ ತೆರಿಬೇಕು ಕೆಲವೊಂದು ಯೋಜನೆಗಳನ್ನ ಮಾಡಬೇಕು ಯುವ ಜನಕ್ಕೆ ಜನರಿಗೆ ಸಪೋರ್ಟ್ ಮಾಡಬೇಕು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕಂತಂದರೆ ಅವರು ಕೆಲವೊಂದೆಲ್ಲ ಈ ರಿಟೈರ್ಡ್ ಆಗುವಂತ ಇರ್ತಾರೆ ಕೆಲ್ಸವು ವು ಕೆಲವರು ಅಂತವರನ್ನೆಲ್ಲ ಬೇಗ ರಿಟೈರ್ಡ್ ಮಾಡಿಬಿಟ್ಟು ಕೆಲಸಯೆಲ್ಲ ಸುಮ್ಮನೆ ಖಾಲಿ ಬಿದ್ದಿರ್ತವೆ ಅವ್ನ ಫಸ್ಟ್ನ ತುಂಬ್ಸ್ಕೊಬೇಕು ಅವರು ಅದು ತುಂಬ್ಸಕೊಂಡ್ರೆ ಕೆಲಸ ಯುವಕರಿಗೆ ಸಿಗತ್ತೆ ಈ ಗೌರ್ಮೆಂಟಂತೂ ಸುಮ್ಮನೆ ಹೊಡೆದಾಡುತ್ತೆ ಸುಮ್ಮನೆ ಆ ಕೆಲಸಗಳಂತು ಯಾರಿಗೂ ಕರಿಯೋದು ಇಲ್ಲ ಆ ಸುಮ್ಮನೆ ಇಟ್ಕೊಂಡು ಅವರವರೇ ಕಿತ್ತಾಡ್ಕೊಂಡು ಸಾಯ್ತಾರೆ ಆ ಉದ್ಯೋಗ ಸೃಷ್ಟಿ ಮಾಡ್ಬೆ ಮಾಡಿದರೆ ಯುವಕರು ಉದ್ಧಾರ ಆಗ್ತಾರೆ ಇಲ್ಲಂದರೆ ಈಗ ಇದೆ ಥರಾನೇ ದರೋಡೆ ಮಾಡ್ಕೊಂಡು ಅಂಥವುಇಂಥವು ಮಾಡ್ಕೊಂಡು ಇವಾಗೆಲ್ಲ ಜಾಸ್ತಿ ಆಗಿದ್ದಾವೆ ಇನ್ನೂ ಜಾಸ್ತಿ ಆಗತ್ತೆ ಪಾಪ ಕೆಲವು ಮತ್ತೆ ಈ ನಿರುದ್ಯೋಗದಿಂದ ಕೆಲವು ಹೆಣ್ಮಕ್ಳುನು ಎಲ್ಲ ಬೇರೆ ರೀತಿಯಲ್ಲಿ ಸುಮ್ಮನೆ ದುಡ್ಡು ಮಾಡಬೇಕು ಅಂತ ನಿಂತುಕೊಂಡು ಏನೇನೋ ಕೆಟ್ಟ ಕೆಟ್ಟ ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ತಾರೆ ಇದರಿಂದ ತುಂಬ ಸಮಸ್ಯೆ ಆಗ್ಬಿಟ್ಟಿದೆ ಯುವಕರಿಗಂತು ಕೆಲವರಿಗಂತು ತುಂಬ ಸಮಸ್ಯೆಗಳಿರ್ತವೆ ಈ ಸಮಸ್ಯೆಗಳಿಂದನೇ ಅವರಿಗೆ ಉದ್ಯೋಗ ಬೇಕೇ ಬೇಕಾಗಿರುತ್ತೆ ಸೊ ಹಾಗಾಗಿ ಮತ್ತೆ ಉದ್ಯೋಗ ಅದು ತುಂಬ ಇವಾಗ ನೆಸೆಸರಿ ಇದೆ ಅಂತ ಅನ್ಕೋತೀನಿ ನಾನುನು ನಾನುನು ಕೆಲಸ ಕೆಲವರೆಲ್ಲ ಎಷ್ಟೊಂದು ಓದಿರ್ತೀವಿ ನಾವು ಆದರೂ ಕೆಲಸನೇ ಇರಲ್ಲ ನಮಗೆ ಹಂಗಾಗಿ ನಾವೇನು ಸ್ವಲ್ಪ ಉದ್ಯೋಗದ ಕಡೆ ಸರ್ಕಾರನು ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕು ಅವ್ರವ್ರೆ ಎಲ್ತ್ ಎಲ್ಲ ಕಿತ್ತಾಡ್ಕೊಕೊಳೋದೆಲ್ಲ ಬಿಟ್ಟು ಕೆಲಸದ ಯುವ ಯಾವ ಥರ ಅವರಿಗೆ ವಿದ್ಯಾರ್ಥಿಗಳಿಗೆಲ್ಲ ಕೆಲಸ ದೊರಕಿಸಬೇಕು ಅಥವಾ ಯಾವ ಥರ ಅವರಿಗೆ ಜಾಸ್ತಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಕವ್ರು ಮತ್ತೆ ಈ ಗೋರ್ಮೆಂಟ್ ಕಡೆಯಿಂದ ಇನ್ನು ಕೆಲವೊಂದೆಲ್ಲ ಅವರಿಗೆ ಯೋಜನೆಗಳನ್ನ ಕೊಟ್ಟು ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗೋ ಥರ ನೋಡ್ಕೋಬೇಕು ಮತ್ತೆ ಗೋ ಈ ಸರ್ಕಾರಿ ನೌಕರರಿಗೂ ಮತ್ತೆ ಈ ಪ್ರವೇಟ್ ಕಂಪ್ನಿಗಳಿಗೆಲ್ಲ ಸ್ವಲ್ಪ ಏನಾದ್ರು ಬೆಳವಣಿಗೆ ಮಾಡಿಕೊಟ್ಟರೆ ಅವಾಗ ಅವರಿಗೆ ಉದ್ಯೋಗಗಳು ಸೃಷ್ಟಿ ಆಗತ್ತೆ ಕೆಲವೊಂದೆಲ್ಲ ಫ್ಯಾಕ್ಟ್ರಿನೆಲ್ಲ ತೆಗೆದ್ರೆ ತುಂಬ ಚೆನ್ನಾಗಿರತ್ತೆ ಸೊ